ಕ್ರೀಡೆ ನಮ್ಮ ಜೀವನದ ಅತ್ಯವಶ್ಯಕ ಅಂಗವಾಗಿದೆ ಕೇವಲ ಮನರಂಜನೆಗೆ ಮಾತ್ರವಲ್ಲ ನಮ್ಮ ದೈನಂದಿನ ಆರೋಗ್ಯ ಮತ್ತು ವೈಯಕ್ತಿಕ ಬೆಳವಣಿಗೆಯತ್ತ ಕ್ರೀಡೆ ಮಹತ್ತರ ಪಾತ್ರವಹಿಸುತ್ತದೆ ಮಕ್ಕಳಿಂದ ದೊಡ್ಡವರವರೆಗೆ ಪ್ರತಿಯೊಬ್ಬರು ಒಂದಲ್ಲ ಒಂದು ಕ್ರೀಡೆಯಲ್ಲಿ ತೊಡಗಿಸಿಕೊಂಡರೆ ದೈಹಿಕ ಹಾಗೂ ಮಾನಸಿಕ ಸ್ವಾಸ್ಥ್ಯವನ್ನು ಸುಧಾರಿಸಬಹುದು ಕ್ರೀಡೆಗಳಿಗೆ ನಮ್ಮ ದೇಹ ಶಕ್ತಿಯುತ ಮಾಡುವ ಶಕ್ತಿ ಇದೆ ಒತ್ತಡ ಕಡಿಮೆಯಾಗುತ್ತದೆ ಮತ್ತು ಜೀವನ ಶೈಲಿಯ ಗುಣಮಟ್ಟ ಉತ್ತಮಗೊಳಿಸುತ್ತದೆ ಕ್ರೀಡೆಯು ದೈಹಿಕ ಆರೋಗ್ಯವನ್ನು ಸುಧಾರಿಸುವುದರೊಂದಿಗೆ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ನಿಯಮಿತ ಕ್ರೀಡಾ ಚಟುವಟಿಕೆಗಳು ದೇಹದ ಶಕ್ತಿಯನ್ನು ಹೆಚ್ಚಿಸುತ್ತವೆ ರೋಗ ನಿರೋಧಕ ಶಕ್ತಿಯನ್ನು ವೃದ್ದಿಸುತ್ತವೆ ಮತ್ತು ತೂಕ ನಿಯಂತ್ರಿಸಲು ಸಹಕಾರಿಯಾಗುತ್ತವೆ ಜೊತೆಗೆ ಕ್ರೀಡೆಗಳು ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಸ್ಪರ್ಧಾತ್ಮಕ ಮನೋಭಾವವನ್ನು ಬೆಳೆಸುತ್ತವೆ ಮತ್ತು ಯಶಸ್ಸನ್ನು ಸಾಧಿಸಲು ಅಗತ್ಯವಾದ ಶಕ್ ಶಿಸ್ತಿನ ಗುಣವನ್ನು ಮೂಡಿಸುತ್ತವೆ ತಂಡ ಕ್ರೀಡೆಗಳು ಸಹಕಾರ ಬುದ್ಧಿಮತ್ತೆ ಸಮಗ್ರತೆಯನ್ನು ಭೋದಿಸುತ್ತವೆ ಭಾರತದಲ್ಲಿ ಕ್ರಿಕೆಟ್ ಫುಟ್ಬಾಲ್ ಹಾಕಿ ಕಬಡ್ಡಿ ಬ್ಯಾಡ್ಮಿಂಟನ್ ಮುಂತಾದ ಕ್ರೀಡೆಗಳು ಜನಪ್ರಿಯವಾಗಿವೆ ಕ್ರಿಕೆಟ್ ನಮ್ಮ ದೇಶದಲ್ಲಿ ಧರ್ಮದಷ್ಟು ಪ್ರಭಾವ ಬೀರುವ ಕ್ರೀಡೆಯಾಗಿದೆ ಅಲ್ಲದೆ ಅತ್ಲೆಟಿಕ್ಸ್ ಕುಸ್ತಿ ಮತ್ತು ಟೆನ್ನಿಸ್ ಮುಂತಾದ ಕ್ರೀಡೆಗಳಲ್ಲೂ ಭಾರತೀಯ ಕ್ರೀಡಾಪಟುಗಳು ಪ್ರಪಂಚದ ಮಟ್ಟದಲ್ಲಿ ಹೆಸರು ಮಾಡಿ ಮಾಡುತ್ತಿದ್ದಾರೆ ಭಾರತದ ಜನಪ್ರಿಯ ಕ್ರೀಡಾಪಟುಗಳು ಯುವ ಪೀಳಿಗೆಗೆ ಸ್ಫೂರ್ತಿದಾಯಕ ಮಾದರಿಯಾಗಿದ್ದಾರೆ ನಾನು ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯವನು ಇಲ್ಲಿ ಸ್ವಿಮ್ಮಿಂಗ್ ಕಬಡ್ಡಿ ವಾಲಿಬಾಲ್ ಕರಾಟೆ ಮುಂತಾದ ಕ್ರೀಡೆಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆ ಇದೆ ನಮ್ಮ ಜಿಲ್ಲೆಯಲ್ಲಿ ಕ್ರೀಡೆಗಳಿಗೆ ಸಂಬಂಧಿಸಿದ ಅನೇಕ ಸ್ಪರ್ಧೆಗಳು ನಡೆಯುತ್ತವೆ ಹಾಗೂ ಶಾಲಾ ಕಾಲೇಜುಗಳಲ್ಲಿ ಕ್ರೀಡಾ ಚಟುವಟಿಕೆಗಳಿಗೆ ಉತ್ತಮ ಉತ್ತೇಜನ ದೊರಕುತ್ತದೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ಯಾವುದೇ ಒಂದು ಕ್ರೀಡೆಯಲ್ಲಿ ತೊಡಗಿಸಿಕೊಂಡರೆ ಅವರ ಒತ್ತಡ ಕಡಿಮೆಯಾಗುತ್ತದೆ ಮತ್ತು ಆರೋಗ್ಯ ಸುಧಾರಿಸುತ್ತದೆ ಅದಕ್ಕಾಗಿ ಈಗೀನ ಪೀಳಿಗೆಯವರು ಮೊಬಾಯ್ಲುಗಳನ್ನು ಬಿಟ್ಟು ದೈಹಿಕ ವ್ಯಾಯಾಮವನ್ನು ಮಾಡಿದರೆ ಒಳ್ಳೆಯದು ಇದು ನನ್ನ ಅಭಿಪ್ರಾಯ